ಕೃಷಿ ಸಮುದಾಯದ ಬ ರೈತರಿಗೆ ಕೃಷಿ ಸಮುದಾಯದವರಿಗೆ ಬೆಂಬಲವನ್ನ ಕೊಡಬೇಕು ಅವರ ಸಮುದಾಯಕ್ಕೆ ನಾವು ಬೆಂಬಲವನ್ನು ಕೊಡೋದಾಗಿರ್ಬೋದು ಕೃಷಿ ಸಮುದಾಯಕ್ಕೆ ನೀತಿಯುಗ ಸಮಸ್ಯೆ ನಿವಾರಿಸುವ ಯೋಗ್ಯತೆ ಇದೆ ಮತ್ತೆ ನಿರುದ್ಯೋಗ ಸಮಸ್ಯೆಗೆ ಪರಿಹಾರಕ್ಕೂ ದೊರಕಿಸಿಕೊಡ್ಬೋದಾಗಿರ್ಬೋದು ಕೃಷಿಗೆ ಸಂಬಂಧಿಸಿದಂತೆ ಸಬ್ಸಿಡಿಗಳನ್ನ ಕೊಡಬೋದು ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು ಹಾಂ ಇವಾಗ ಕಲ್ಯಾಣಿ ಯೋಜನೆ ಅಂತ ಮಾಡಿ ಪಂಚಾಯತಿಯಿಂದ ಫ್ರೀ ಬೋರ್ವೆಲ್ ಹಾಕಿಸ್ಕೊಳ್ಳೋದ್ರಿಂದ ಕೃಷಿ ಉದ್ಯಮದಾಯಕ್ಕೆ ಉಚಿತವಾಗಿ ನೀರಾವರಿ ಸಿಗೋದಾಗಿರ್ಬೋದು ಕೃಷಿ ಬೇಕಾದಂತಹ ಮೆಟೀರಿಯಲ್ಲನ್ನು ಟ್ರಕ್ ಟ್ರಾಕ್ಟಾರ್ಗಳನ್ನ ಸಬ್ಸಿಡಿ ರೂಪದಲ್ಲಿ ಕ್ರು ಸಬ್ಸಿಡಿ ರೂಪದಲ್ಲಿ ತೆಗೆದುಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದಾಗಿರ್ಬೋದು ಈ ರೀತಿಯ ಯೋಜನೆಗಳನ್ನು ಹಾಕಿಕೊಂಡು ಕೃಷಿ ಸಮುದಾಯ ಅವರಿಗೆ ಹೆಲಪು ಮಾಡುತ್ತಾ ಮುಂತಾದವುಗಳನ್ನ ಮಾಡೋದ್ರಿಂದ ಕೃಷಿಯು ಅಭಿವೃದ್ಧಿ ಆಗುತ್ತದೆ ಕೃಷಿ ಸಮುದಾಯವು ಕೂಡ ಬೆಳೆಯುತ್ತದೆ ಮತ್ತೆ ಕೃಷಿ ಸಮುದಾಯ ಆದವರಿಗೆ ಊಟ ಊಟದ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡೋದಾಗಿರ್ಬೋದು ಅವರಿಗೆ ಕೂಲಿಯಲ್ಲಿ ಹೆಚ್ಚು ಮಾಡೋದಾಗಿರ್ಬೋದು ಈ ರೀತಿ ಅದನ್ನು ಮಾಡೋದರಿಂದ ಅವರು ಕೂಡ ಮುಂದುವರೆಯುತ್ತಾರೆ ಅಂತಲೇ ಹೇಳ್ಬಹುದು